ನಮ್ಮ ಅಡುಗೆ ಮನೆಯ ವಸ್ತು ಫ್ರಿಜ್ ಫ್ರಿಜ್ ಬಂದುಬಿಟ್ಟಿತ್ತನೆ ನಾನು ತರಕಾರಿ ಆಗಿರ್ಬೋದು ಹಣ್ಗಳು ಆಗಿರ್ಬೋದು ಇದನ್ನೆಲ್ಲ ನಾನು ಸೇವ್ ಮಾಡ್ಬೋದು ಯಾಕಂದರೆ ನಾನು ಏನ್ ಹೊರಗಡೆ ಇಡ್ತೀನಿ ಹುಳಗಳಾಗಿರ್ಬೋದು ಸೊಳ್ಳೆಗಳಾಗಿರ್ಬೋದು ಈ ಥರ ಏನಾದರೂ ಅದ್ರ ಮೇಲೆ ಕುತ್ಕೊಂಡರೆ ನಮ್ಮ ಆರೋಗ್ಯ ಹದ್ಗೆಡತ್ತೆ ಇದರಿಂದ ನಾನು ನಮ್ಮನೆಯಲ್ಲಿ ಫ್ರಿಜ್ಜಲ್ಲಿ ಇದನ್ನೆಲ್ಲ ಇಟ್ಟಿದ್ರೆ ತುಂಬ ಯೂಸ್ಫುಲ್ ಆಗುತ್ತೆ ಉಪಯೋಗ ಆಗುತ್ತೆ ಆರೋಗ್ಯನೂ ಕೆಡೋದಿಲ್ಲ ಗ್ರೈಂಡರ್ ಮಷಿನ್ ದೋಸೆ ಹಿಟ್ಟಾಗಿರ್ಬೋದು ಇಡ್ಲಿ ಹಿಟ್ಟಾಗಿರ್ಬೋದು ತುಂಬಾ ಉಪಯೋಗ ಆಗುತ್ತೆ ಈ ಮಿಷಿನ್ ಇದ್ದರು ಕೂಡ ಮನೆಯಲ್ಲಿ ತುಂಬಾ ಉಪ ಉಪಯೋಗಕ್ಕೆ ಬರುತ್ತೆ ಗ್ರೈಂಡರ್ ಗ್ರೈಂಡರಿಂದ ದೋಸೆ ಹಿಟ್ಟಾಗಿರ್ಬೋದು ಇಡ್ಲಿ ಹಿಟ್ಟಾಗಿರ್ಬೋದು ಇದನ್ನ ರುಬ್ಕೊಳ್ಳೋದಕ್ಕೆ ಇದೂ ಕೂಡ ತುಂಬ ನಮಗೆ ಉಪಯೋಗ ಕೊಡುತ್ತೆ ಮಿಕ್ಸಿ ಮಿಕ್ಸಿ ಬಂದುಬಿಟ್ಟಿತೆನೆ ನಮಗೆ ಇವಾಗ ಏನಾದ್ರೂ ಅಡಿಗೆ ಮಾಡಬೇಕು ಅಂತ ಅಂದರೆ ಕೈಯಲ್ಲಿ ರುಬ್ಬೋದಕ್ಕಾಗಲ್ಲ ಅಥವಾ ಕಲ್ಲಿನಲ್ಲಿ ರುಬ್ಬೋದಕ್ಕೆ ಆಗೋಲ್ಲ ಅದೇ ಒಂದು ಮಿಕ್ಸಿ ಅಂತ ಇದ್ದರೆ ಕರೆಂಟಲ್ಲಿ ನಾವು ಹಾಕಿ ಯೂಸ್ ಕೂಡ ಮಾಡ್ಕೋಬೋದು ಯೂಸ್ಫುಲ್ ಆಗುತ್ತೆ ಇದು ತುಂಬ ಉಪಯೋಗಕರ ಆಗುತ್ತೆ ಇನ್ನು ಆಮೇಲೆ ನಾನು ಚಿಕ್ಕವ್ನಿರುವಾಗ ಏನೇ ಒಂದು ತೊಗೊಂಡು ಬಂದರೂ ಅಥವಾ ಏನೋ ಒಂದು ಮಾಡಬೇಕು ಅಂತ ಅಂದ್ರು ಅಡುಗೆ ಕೂಡ ಇದನ್ನ ಫ್ರಿಜ್ನಲ್ಲಿ ಇಡೋದರಿಂದ ನಮಗೆ ಒಂದು ಉಪಯೋಗ ಕೊಡುತ್ತೆ ಒಂದು ಸೊಳ್ಳೆ ಅಥವಾ ಏನೇ ಒಂದು ಬ್ಯಾಕ್ಟೀರಿಯಾಗಳಂಥ ಏನೇ ಒಂದು ಆದರೂ ಫ್ರಿಜ್ಜಲ್ಲಿ ಇಟ್ಟರೆ ಸೇವಾಗಿರುತ್ತೆ ಅದನ್ನ ಹೊರಗಡೆ ಇಡೋದರಿಂದ ಹದಗೆಡುತ್ತೆ ಹಾಳಾಗಿ ಹೋಗುತ್ತೆ ಇದರಿಂದ ಫ್ರಿಜ್ ಕೂಡ ನಮಗೆ ಅತ್ಯಗತ್ಯ ಅವಶ್ಯಕತೆ ಮಿಕ್ಸಿ ಇರ್ಬೋದು ಗ್ರೈಂಡರ್ ಇರ್ಬೋದು ಓವೆನ್ ಓವೆನ್ ಬಂದುಬಿಟ್ಟಿತ್ತಾನೆ ಏನಾದ್ರೂ ನಮಗೆ ಈಗ ಹೊಟ್ಟೆಗೆ ಊಟ ಬೇಕು ಅಂತ ಅಂದರೆ ಮಾಡೋಕ್ಕಾಗಲ್ಲಂದ್ರೆ ಓವೆನ್ನಿಂದ ಕೇಕ್ ಮಾಡ್ಕೋಬೋದು ಅಥವಾ ಒಂದು ಪಿಜ್ಜಾ ಆದ್ರೂ ಮಾಡ್ಬೌದು ಈ ಥರದ್ದು ಸಡನ್ ಆಗಿ ಬೇಕು ಅಂತ ಏನಾದ್ರೂ ನಮಗೆ ತಿನ್ನೋದಕ್ಕೆ ಬೇಕು ಅಂತ ಅಂದ್ರೂ ಓವನ್ ಇದ್ರೂ ಕೂಡ ನಮಗೆ ಓವನಿಂದ ತುಂಬ ಉಪಯೋಗ ಆಗುತ್ತೆ ಅಕ್ಕಿ ಮಾಡ್ಕೋಬೌದು ಅಕ್ಕಿ ಇಟ್ಟು ಒಂದು ಅನ್ನ ಅಂತ ಮಾಡ್ಕೋಬೌದು ಓವೆನ್ನಿಂದ ತುಂಬಾ ಉಪಯೋಗ ಆಗುತ್ತೆ ಕೂಡ ನಮಗೆ ಆಮೇಲೆ ಚಿಕನ್ ಏನಾದ್ರೂ ಮಾಡ್ಕೋಬೇಕು ಅಂತ ಅಂದ್ರೂ ಓವನಿಂದ ಯೂಸ್ ಆಗುತ್ತೆ ಇದೆಲ್ಲನೂ ಕೂಡ ನಮಗೆ ತುಂಬಾ ಯೂಸ್ ಆಗುತ್ತೆ ಉಪಯೋಗನೇ ಬರುತ್ತೆ ಚಿಕನ್ ಮಾಡ್ಬೋದು ಅಥವಾ ಏನೇ ಒಂದು ಆಗಿದ್ರೂ ಕೂಡ ಅಡಿಗೆ ಮಾಡೋದರಿಂದ ನಂಗೆ ತುಂಬಾ ಯೂಸ್ಫುಲ್ ಆಗುತ್ತೆ